ನಮ್ಮ ಹೊಲದಲ್ಲಿ ಹತ್ತಿ ಮೆಣಸಿನಕಾಯಿ ಮೆಕ್ಕೆಜೋಳ ಇವೆಲ್ಲವನ್ನು ಬೆಳೆಯುತ್ತೇವೆ ಬೆಳೆದ ನಂತರ ಬೆಳೆದು ಹೂವು ಬಿಡುತ್ತದೆ ಹೂವು ಬಿಟ್ಟು ಅದನ್ನು ಹತ್ತಿ ಹತ್ತಿ ಮಾರಾಟ ಮಾಡುತ್ತೇವೆ ಆರಾ ಮಾರಾಟ ಮಾಡುವುದರಿಂದ ನಮಗೆ ಲಾಭ ಬರ್ತದೆ ಹತ್ತಿವ್ ಮೆಣಸಿನಕಾಯಿ ಮೆಣಸಿನಕಾಯಿಯಲ್ಲಿ ಅತೀ ಹೆಚ್ಚು ಹೂವು ಬಿಡುತ್ತದೆ ಆ ಹೂವುಗಳನ್ನು ನೋಡಿ ಬಹಳ ಸಂತೋಷವಾಗಿ ಬಿಡುತ್ತದೆ ಹೂದುಂಬಿ ಅರಳಿದಾಗ ಅತೀ ಹೆಚ್ಚು ಸಾಯಂಕಾಲ ನಾಲ್ಕು ಗಂಟೆ ಐದು ಗಂಟೆ ಸುಮಾರಿಗೆ ನಾವು ಹೊಲ್ದಲ್ಲಿ ಹೋದ್ರೆ ತೋಟದಲ್ಲಿ ಹೋದರೆ ಅತೀ ಹೆಚ್ಚು ನಮಗೆ ಒಂದು ಸಂತೋಷವಾಗುತ್ತದೆ ಮತ್ತು ಬೆಳಗಿನ ಜಾವ ಐದರಿಂದ ಆರು ಗಂಟೆ ಏಳು ಗಂಟೆಯ ತನಕ ಹೊಲ್ದಲ್ಲಿ ಇದ್ದರೆ ಹೂವನ್ನು ನೋಡುವುದಕ್ಕೆ ಬಹಳ ಸಂತೋಷವಾಗಿರುತ್ತದೆ ಅದನ್ನು ನಾವು ಯಾವುದೇ ಒಂದು ತರಕಾರಿಯಾಗಲಿ ಇನ್ನೊಂದು ಆಗಲಿ ಯಾವ್ದುಕ್ಕು ನಾವು ಔಷಧಗಳನ್ನ ಬಳಸುವುದಿಲ್ಲ ಆಮೇಲೆ ಫರ್ಟಿಲೈಸರ್ಸ್ ಶ್ಯಾಪನ್ನು ಯಾವನ್ನುನು ಯಾವನ್ನು ಬಳಸೋದಿಲ್ಲ ನಮಗೆ ಹಸುವಿನ ಹಸುವಿನ ಗೋ ಮೂತ್ರದ ಒಂದು ಹೆಂಡೆ ಗೋ ಮೂತ್ರ ಹಾಗು ಮಜ್ಜಿಗೆ ಇವೆಲ್ಲವನ್ನು ಹಿಡಿದು ಅದಕ್ಕೆ ಪ್ರೇರಣೆ ಆಗುತ್ತದೆ ಆಮೇಲೆ ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸಬೇಕಾಗುತ್ತೆ ಆದ ಕಾರಣ ನಾವು ಯಾವುದೇ ಕೀಟನಾಶಕ ಇನ್ನು ಹೊಡೆಯಲಾರದೆ ರಸಗೊಬ್ಬರಗಳನ್ನು ನಾವು ಬಳಸಲಾರದೆ ನಮ್ಮ ಮನೆಯಲ್ಲಿಯೇ ಬೆಳೆದಂಥ ಹೇಗೆ ಬೆಳೆಯುತ್ತೇವೆ ಹಸಿ ಮೆಣಸಿನ್ಕಾಯಿ ತರಕಾರಿ ಎಲ್ಲವನ್ನು ನಾವು ಬೆಳೆಯುತ್ತೇವೆ ಅದನ್ನು ಮಾರ್ಕೆಟ್ಗೆ ಹಾಕಿದ್ರೆ ಎಲ್ಲ ಮಾರ್ಕೆಟ್ ಇದಕ್ಕಿಂತ ಒಂದು ಹತ್ತು ರೂಪಾಯಿ ಹೆಚ್ಚು ಲಾಭ ಸಿಗುತ್ತದೆ ಅದರಿಂದ ಬೆಳೆ ಕಮ್ಮಿ ಆಬೋದ ಆದರೆ ಅತೀ ಹೆಚ್ಚು ನಮಗೆ ಒಂದು ಲಾಭ ಸಿಗುತ್ತದೆ ಯಾಕೆಂದರೆ ಅದು ಗೊಬ್ಬರ ಕೀಟನಾಶಕಗಳಿಂದ ಅವು ಔಷಧ ಹಾಕೋದರಿಂದ ಮನುಷ್ಯನಿಗೆ ಆರೋಗ್ಯ ಆರೋಗ್ಯ ಕೆಡುತ್ತದೆ ಆರೋಗ್ಯ ಕೆಡದ ಕಾರಣದಿಂದಾನೆ ನಾವು ನಾವು ನಮ್ಮ ಮನೆಯಲ್ಲೇ ಹಸುಗಳಿಂದ ಬಂದಂಥ ಸಗಣಿ ಮೂತ್ರದಿಂದ ಅದನ್ನು ಬೆರಸಿ ಸಿಂಪಡಿಸಿದರೆ ಒಳ್ಳೇ ಪದಾರ್ಥಗಳು ಸಿಗುತ್ತವೆ ಹಸಿ ಮೆಣಸಿನ್ಕಾಯ್ ಆಗಲಿ ತರಕಾರಿ ಆಗಲಿ ಟೊಮೊಟೊ ಉಳ್ಳಾಗಡ್ಡೆ ಆಮೇಲೆ ಆಲೂಗಡ್ಡೆ ಇವೆಲ್ಲವನ್ನು ಅತೀ ಹೆಚ್ಚು ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆದಾಗುತ್ತದೆ ಇವನ್ನು ಮಾರ್ಕೆಟಿಗೆ ತಗೊಂಡೋದರೆ ಎಲ್ಲರ್ಕಿಂತ ಲಾಭ ಸಿಗುತ್ತದೆ ನಾವು ಲಾಭಕ್ಕಿಂತ ಹೆಚ್ಚಿಗೆ ಮಾಡ್ಕೊ ಅಂದ್ರೆ ನಮ್ಮ ಆರೋಗ್ಯದ ಬಗ್ಗೆ ಅತೀ ಹೆಚ್ಚು ನಾವು ಕಾಳಜಿವಹಿಸ್ಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಇದೋ ಪ್ರತಿ ಒಬ್ಬರು ಈ ತೋಟಗಾರಿಕೆ ಮಾಡುವವರೆಲ್ಲರಿಗೂ ನಾವು ಹೇಳುವುದೇನೆಂದರೆ ಹೂವು ಬಿಟ್ಟಿರುತ್ತಲ್ಲ ಹೂವು ಬಿಟ್ಟಗಿರುವ ಸಮಯದಲ್ಲಿ ನಾವು ಕ್ರೀಮಿ ಕೀಟಗಳಿಗಾಗಿ ಫರ್ಟಿಲೈಸರ್ಸ್ ಶ್ಯಾಪ್ನಿಂದ ತಂದಂಥ ಔಷಧಗಳನ್ ಹೊಡೆಯಲಾರದೆ ಮನೆಯಲ್ಲೇ ಸಗಣಿ ಮಜ್ಜಿಗೆ ಗೋ ಮೂತ್ರ ಅಂದರೆ ಗೋ ಮೂತ್ರ ಸಗಣಿ ಅವೆಲ್ಲಾವನ್ನು ಕಲಿಸಿ ಗೋ ಸಿಂಪರಣೆ ಮಾಡೋದರಿಂದ ನಮಗೆ ಅತೀ ಹೆಚ್ಚು ಹೂವು ಸುಂದರವಾಗಿ ಕಾಣುತ್ತದೆ ಆಮೇಲೆ ಅತೀ ಹೆಚ್ಚು ಅದು ಕೆಳಕಳೆ ಬೆಳೆಯಲಾರದಂಗೆ ಅದನ್ನು ಚೆನ್ನಾಗಿ ಬೆಳವಣಿಗೆ ಮಾಡಿ ಒಳ್ಳೇ ಫಲಿತಾಂಶದ ಒಂದು ಬೆಳೆ ಬರ್ತದೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಇದನ್ನು ಎಲ್ಲರು ಬೆಳೆಯಬೇಕೆಂದು ಕೇಳುತ್ತೇವೆ